ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಆದಂತ ಇಂದಿನ ಗಣಕಯಂತ್ರ ಮೊಬೈಲು ಪ್ರತಿಯೊಂದು ಆಧುನಿಕ ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆ ಸೊ ಬಹಳ ಉನ್ನತ ರೀತಿಯಲ್ಲಿ ನಾವು ಸುಲಭವಾದ ಒಂದು ಬಾಳ್ವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡ್ಕೊಡ್ತಿದೆ ಎಲ್ಲರ ಬದುಕಿನಲ್ಲೂ ಒಂದು ಖುಷಿಯನ್ನು ತಂದಿದೆ